ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗೆ ನಾವು ತುಂಬ ಆದ್ಯತೆ ಕೊಡ್ತಿದ್ದೇವೆ ಏಕೆಂದರೆ ಈಟ್ರ್ನ್ನ ನಾವು ಬಳಸುವುದು ತಮಗೆ ಆರೋಗ್ಯಕ್ಕೆ ಭಾಳ ಹಾನಿಕರವಾಗ್ತಿದೆ ಏಕೆ ಅಂದರೆ ಈಟರನ್ನು ಬಳಸಿದ್ರಿಂದ ತಲೆಯಲ್ಲಿ ಕೂದಲುಗಳು ತುಂಬ ಉದುರಿ ಹೋಗುತ್ತಿವೆ ಅವು ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ಬೋದು ಈಟ್ರು ಬಳಸುವುದರಿಂದ ಮಾನವನಿಗೆ ಹಾನಿಕರವಾಗುತ್ತೆ ತನ್ನ ಕಣ್ಣುಗಳು ಉರಿಯುವಿಕೆ ಆಗುವುದು ದು ಹಾಗೂ ತಲೇಲಿ ಕೂದಲುಗಳು ಉರಿಯುವುದು ಉದುರುವಿಕೆ ಆಗಿರ್ಬೋದು ಇದೇ ರೀತಿ ಮಾನವನಿಗೆ ತುಂಬ ಹಾನಿಕಾರವಾಗ್ತಾ ಇದೆ ಅಂತ ಹೇಳ್ಬೋದು ಈಟ್ರನ್ನು ಬಳಸುವುದ್ರಿಂದ ಸ್ಕಿನ್ ತೊಂದರೆ ಆಗ್ತಿದೆ ಹಾಗೂ ಭಾಳ ಆರೋಗ್ಯಕ್ಕೆ ಹಾನಿಕರವಾಗ್ತಿದೆ ಈಟರ್ ಬಳಸುವುದರಿಂದ ಮನುಷ್ಯನಿಗೆ ತನ್ನ ಸಮಯವನ್ನು ಬೇಗ ಉಪಯುಕ್ತತೆ ಅಥವಾ ಆದ್ಯತೆಯನ್ನು ಕೊಡುವುದಕ್ಕೆ ಆಗುವುದಿಲ್ಲ ಈಟರ್ ಬಳಸುವುದ್ರಿಂದ ಮಾನವನಿಗೆ ತುಂಬ ಹಾನಿಕರವಾಗ್ತಿದೆ ಅಂತ ಹೇಳ್ಬೋದು ಈಟರ್ ತುಂಬ ಮಾನವನಿಗೆ